ಹಾಲಿನ ಜೊತೆಗೆ ಮೊಟ್ಟೆಯನ್ನು ಹಸಿಯಾಗಿ ಮಿಶ್ರಣ ಮಾಡಿ ಕುಡಿಯುವುದು ಬಾಳೆಹಣ್ಣು ಮತ್ತು ಹಾಲನ್ನು ಕುಡಿಯುವುದು ಹಾಲು ಮತ್ತು ಬಾದಾಮಿಯನ್ನು ಮಿಶ್ರಣ ಮಾಡಿ ಕುಡಿಯುವುದು ಮೀನು ಮೊಟ್ಟೆ ಇಂಥವುಗಳನ್ನು ಯಥೇಚ್ಛವಾಗಿ ತಿನ್ನುವುದು ತಣ್ಣೀರಿನಲ್ಲಿ ಜೇನುತುಪ್ಪವನ್ನು ಹಾಕಿ ಕುಡಿಯುವುದು